ಸರ್ ಕೇಳಿಸ್ತಿದೆ ಹೇಳಿ ಹಾಂ ಹೌದು ಕೇಶವ ಡಾಕ್ಟ್ರ್ ಮಾತನಾಡ್ತಿರೋದು ಹಾಂ ಸಾ ಏನಾಯಿತು ಏನಾಗಿದೆ ಹೇಳಿ ಸಮಸ್ಯೆ ಹಾಂ ಹಾಂ ಹಾಂ ಹಾಂ ಹೌದಾ ಜಂಗ್ ಫುಡ್ ತಿಂದ್ರಾ ಏನು ಫುಡ್ ತಿಂದರಿ ಜಂಗ್ ಫುಡ್ಡು ಹೌದಾ ನಿನ್ನೆ ಅಂದರೆ ಯಾವಾಗ ಯಾವಾಗ ತಿಂದಿದ್ದು ನೀವು ಸಂಜೆ ಅಂದ್ರೆ ನಿನ್ನೆ ಸಂಜೆ ತಿಂದ್ರಾ ನಿನ್ನೆ ಮಧ್ಯಾಹ್ನ ಏನು ತಿಂದಿದ್ದಿರಿ ಬೆಳಿಗ್ಗೆನು ನಾರ್ಮಲ್ ಆಗಿ ತಿಂಡಿ ಮಾಡಿದ್ರಾ ಅದೇನು ಆಗುತ್ತಂದ್ರೆ ಸಾಮಾನ್ಯವಾಗಿ ಈ ಅಂಗಡಿಗಳಲಲ್ಲಿ ಈ ಎಣ್ಣೆ ಉಳಿದಿರೋ ಎಣ್ಣೆಯಲ್ಲಿ ಕರಿತಾರೆ ಅದರಿಂದ ಆ ಥರಗಳ ಸಮಸ್ಯೆ ಆಗ್ತದೆ ನಾನು ಔಷಧಿ ಕೊಟ್ಟಿನಿ ತಗೊಂಡ್ರಾ ಅದು ವಿ ಏನು ಮೇಲೆ ಆಗಿಲ್ವಾ ಹೇಗೆ ಹಾಂ ಹಂಗಾರ್ ಏನು ವಾ ಅಷ್ಟೊಂದು ವರ್ಕೌಟ್ ಆಗಲಿಲ್ಲ ಅಂತ ಹೇಳ್ತ ಇದೀರಾ ಅಲ್ವಾ ಹಾಂ ನೀವು ಒಂದು ಕೆಲಸ ಮಾಡಿ ನೀರಲ್ಲಿ ನೀರಲ್ಲಿ ಉಪ್ಪು ಕಲ್ಲು ಹಾಕೊಂಡು ಬಿಸಿ ಮಾಡಿಕೊಂಡು ಕುಡೀರಿ ಸ್ವಲ್ಪ ಕುಡೀರಿ ಮತ್ತೆ ಔಷಧಿ ಗಿಡ ಏನು ಬೆಳೆಸಿದ್ರ ಮನೆ ಹತ್ರ ಹಾಂ ಇಲ್ಲಂದರೆ ಕಷಾಯ ಕಷಾಯ ಮಾಡ್ಕೊಳ್ಳಿ ಬೆಸ್ಟ್ ಅಂದರೆ ನೀವೊಂದು ಕಷಾಯ ಮಾಡ್ಕೊಳ್ಳಿ ನೀರು ಹಾಕಿ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಅರ್ಶಿನ ಪುಡಿ ಹಾಕಿ ಸ್ವಲ್ಪ ಲವಂಗ ಇದೆಲ್ಲ ಹಾಕಿ ಸ್ವಲ್ಪ ತುಳಸಿ ಹಾಕಿ ತುಳಸಿ ಎಲೆ ಎಲ್ಲ ಹಾಕಿ ಓ ಸ್ಟ್ರಾಂಗಾಗಿ ಮಾಡಿ ಮೆಣಸು ಜೀರಿಗೆ ಎಲ್ಲ ಸ್ವಲ್ಪ ಇದಾಕಿ ಸ್ಟ್ರಾಂಗಾಗಿ ಮಾಡಿ ಕಷಾಯ ಸೆರ್ಸಿ ರೀ ಸೇರ್ಸಿ ಸ್ವಲ್ಪ ಕಡಿಮೆ ಆಗ್ತದೆ ಅದು ಜಂಗ್ ಫುಡ್ ಎಲ್ಲ ತಿನ್ನಬೇಡ್ರಿ ನೀವು ಹೊರ್ಗಡೆ ಜಂಗ್ ಫುಡ್ ಎಲ್ಲ ತಿನ್ನೋದು ಒಳ್ಳೇದಲ್ಲ ಜಂಗ್ ಫುಡ್ ಎಲ್ಲ ಕಡಿಮೆ ಮಾಡಿ ಸ್ವಲ್ಪ ಆರೋಗ್ಯ ಥರ ಇರುತ್ತ ಜ್ಯೂಸ್ ಏನು ಕುಡೀರಿ ಆಯಿತಾ ಜ್ಯುಸ್ ಕುಡಿರಿ ಮತ್ತೆ ಈಗಲೆ ಈಗ ನಾರ್ಮಲ್ ಇದೆಯಾ ಅದು ಹೇಗೆ ಈಗಲೂ ಅದೇ ಥರ ಇದೆಯಾ ಅಲ್ಲಾ ಜಾಸ್ತಿ ಹೊಟ್ಟೆ ನೋಯ್ತ ಇದೆಯಾ ಹೇಗೆ ಹಾಂ ಹಾಂ ಹಾಂ ಹಾಂ ಹಂಗೇ ಅದಕ್ಕೆ ಕಷಾಯ ಮಾಡಿ ಕುಡೀರಿ ಸದ್ಯಕ್ಕೆ ಈಗ ಈಗ ಹಾಸ್ಪಿಟ್ಲ್ ಕ್ಲೋಸ್ ಇದೆ ಕುಡೀರಿ ನೀವು ನಾಳೆ ಬನ್ನಿ ಹಾಸ್ಪಿಟ್ಲ್ಗೆ ಬನ್ನಿ ಬಂದು ಈ ಥರ ಹೇಳಿ ಕೇಶವ್ ಡಾಕ್ಟ್ರು ಹೇಳಿದಾರೆ ಅಂತೇಳಿ ಅಲ್ಲಿ ಇದಿದ್ದು ಅಟೆಂಡ್ರ್ ಇರ್ತಾರೆ ಹೇಳಿ ಅವರು ಡೈರೆಕ್ಟ್ ಆಗಿ ಕಳ್ಸಿ ಕೊಡ್ತಾರೆ ನನ್ನ ಹತ್ತಿರ ಹಾಂ ಬನ್ನಿ ನೀವು ನಾನು ಅದು ಸರಿಯಾದ ಔಷಧಿ ಕೊಡ್ತೀನಿ ಆಗ್ಬೌದ

ಓಕೆ ಬಾಯ್